ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲ್ವತ್ತೇಳು ಇಪ್ಪತ್ತೊಂಬತ್ತು ಅಕ್ಟೋಬರ್ ಸಾವಿರದ ಒಂಬೈನೂರ ಐವತ್ತೊಂದು ಹತ್ತೊಂಬತ್ತು ನವೆಂಬರ್ ಸಾವಿರದ ಒಂಬೈನೂರ ಐವತ್ತಾರು ಮೂವತ್ತು ಜನವರಿ ಎರಡು ಸಾವಿರದ ಒಂದು ಇಪ್ಪತ್ತೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು